ನಮ್ಮ ಭಾರತದಲ್ಲಿ ಅನೇಕ ಸ್ಥಳಗಳಿದೆ ನಾವು ನೋಡಲೇ ಬೇಕಾದಂಥ ಸ್ಥಳಗಳು ನಾವು ಹೋಗ್ಲೇಬೇಕಾದಂಥ ಸ್ಥಳಗಳು ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ತುಂಬಾ ಸ್ಥಳಗಳಿದೆ ಐತಿಹಾಸಿಕ ಸ್ಥಳಗಳು ತುಂಬ ಪ್ರಸಿದ್ದ ಸ್ಥಳಗಳು ಈಗ ದೇವಸ್ಥಾನಗಳು ಭಾರತದಲ್ಲಿ ಕರ್ನಾಟಕದಲ್ಲಿ ತೊಗೊಂಡ್ರೆ ಧರ್ಮಸ್ಥಳ ಸುಬ್ರಮಣ್ಯ ಬಾದಾಮಿ ಅಯ್ಯೋ ಬನಶಂಕರಿ ದೇವಸ್ಥಾನ ಉಡುಪಿ ಕೊಲ್ಲೂರು ಮೂಕಾಂಬಿಕ ದೇವಸ್ಥಾನ ಹೊರ್ನಾಡು ದೇವಸ್ಥಾನ ಅನ್ನಪೂರ್ಣೇಶ್ವರಿ ಶೃಂಗೇರಿ ಶಾರದಾಂಬ ದೇವಸ್ಥಾನ ಇಂಥ ಇಂಥ ಸ್ಥಳಗಳ್ನೆಲ್ಲ ನಾವು ನೋಡಲೇ ಬೇಕು ಯಾಕಂದರೆ ನಾವೀಗ ಯಾವ ಥರ ಸ್ಥಳಗಳಿಗೆ ಭೇಟಿ ನೀಡ್ತೀವಿ ನಮ್ಮ ಮಕ್ಕಳು ಕರ್ಕೊಂಡು ಹೋಗಿ ತೋರಿಸ್ತೀವಿ ಮುಂದೆ ಆ ಆ ಮಕ್ಳಿಗು ಮನ್ಸೊಳಗೆ ಭಕ್ತಿ ಭಕ್ತಿದೂ ಭಾವ್ನೇ ಮಕ್ಕಳಿಗೇ ಮೂಡ್ ಬರುತ್ತೆ ಈಗ ನಾವೇ ತಂದೆ ತಾಯಿಯಾದೊರೆ ದೇವಸ್ಥಾನ್ಗಳಿಗೆ ಕರ್ಕೊಂಡು ಹೋಗಲಿಲ್ಲ ಮಕ್ಕಳಿಗೆ ಇದೀ ಈ ದೇವರು ಇದರಿಂದ ಈ ದೇವರು ಏನಕ್ಕೆ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಈಗ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಏನು ಅನ್ನ ಅನ್ನಂ ಪರ ಬ್ರಹ್ಮ ಸ್ವರೂಪಿ ಅಂತ ಹೇಳ್ತಾರೆ ಆ ಥರ ಅನ್ನೋಕ್ ನಾವು ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು ಅದಕ್ಕೆ ಯಾವ ಥರ ಗೌರವ ಕೊಡಬೇಕು ಅನ್ನಪೂರ್ಣೇಶ್ವರಿಯಲ್ಲಿ ಅಂತ ಆ ಮಕ್ಳಿಗೆ ಗೊತ್ತಾಗುತ್ತೆ ಈ ಶೃಂಗೇರಿ ಶಾರದಾಂಬ ಸರಸ್ವತಿ ಈಗ್ ಯಾ ಮಕ್ಳಿಗೆ ಶೃಂಗೇರಿಲಿ ಯಾವುದೇ ಮಕ್ಳಿಗೆ ಆಗಲಿ ಫಸ್ಟು ಸ್ಕೂಲಿಗೆ ಕಳಿಸ್ತೀವಿ ಇಲ್ಲ ಅಂಗನವಾಡಿಗ್ ಕಳಿಸ್ತೀವಿ ಅಂದರೆ ಅಕ್ಷರ ಅಭ್ಯಾಸ ಮಾಡಿಸ್ತಾರೆ ಯಾಕಂದರೆ ಶೃಂಗೇರಿ ಶಾರದಾಂಬೆದು ಆಶೀರ್ವಾದ ನನ್ನ ಮಕ್ಳಿಗೆ ಸಿಗಲಿ ಚೆನ್ನಾಗ್ ಓದಲಿ ಮುಂದಕ್ಕೆ ಚೆನ್ನಾಗಿ ಅವ್ರು ಮುಂದೆ ಬರಲಿ ಎಲ್ಲ ಕೆಲಸದಲ್ಲು ಅಂತ ಏನೋ ನಂಬಿಕೆ ಜನಗಳಿಗೆ ಶಾರದಾಂಬೆಗ್ ಕರ್ಕೊಂಡು ಹೋಗಿ ಅಕ್ಷರ ಅಭ್ಯಾಸ ಮಾಡಿಸೋದು ನನ್ನ ಮಗಳು ಚೆನ್ನಾಗ್ ಓದ್ತಾಳೆ ನನ್ನ ಮಗ ಚೆನ್ನಾಗ್ ಓದ್ತಾನೆ ಅದು ಅವಾಗಿಂದ ಬಂದಿರೋದು ಒಂದು ನಂಬಿಕೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ದೇವಸ್ಥಾನ್ಗಳಿಗೆ ಮಕ್ಕಳನ್ನ ವರ್ಷಕ್ ಒಂದು ಸರಿನಾದ್ರು ಆಗಲಿ ನಮಗ್ ಟೈಮ್ ಸಿಕ್ದಾಗೆಲ್ಲ ನಾವು ನೆಂಟರು ಮನೆಗೆ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅವೆಲ್ಲಾ ಮಾಡೋ ಬದಲು ದೇವಸ್ಥಾನ್ಗಳಿಗ್ ಹೋದ್ರೆ ನಮ್ಮ ಮನಸ್ಸು ನೆಮ್ಮದಿ ಸಿಗುತ್ತೆ ಒಂಥರಾ ಶಾಂತೀ ರೀತಿಲಿ ಇರುತ್ತೆ ಈಗ ನೆಂಟರು ಮನೆಗೆ ಹೋಗ್ತೀವಿ ಅವ್ರೇನಾರ ಹೇಳ್ತಾರೆ ಅದಕ್ಕೆ ನಾವೊಂದು ಮಾತು ಹೇಳೋದು ಅದೇ ಜಗಳ ಆಗೋದು ಮಾತಿಗೆ ಮಾತು ಬೆಳೆಯೋದು ಸುಮ್ನೆ ಮನಸ್ತಾಪ ಅದ್ರ ಬದಲು ನಾವು ಅದೇ ದೇವಸ್ಥಾನ್ಗಗಳ್ಗೆ ಹೋದ್ರೆ ದೇವ್ರ ದರ್ಶನ ಆಗುತ್ತೆ ಅಲ್ಲಿಂದು ಪ್ರಸಾದಗಳು ಸಿಗುತ್ತೆ ಮನ್ಸಿಗೆ ನೆಮ್ದಿ ಸಿಗುತ್ತೆ ಖುಷಿ ಇರುತ್ತೆ ಏನೋ ಒಂಥರ ಶಾಂತತೇ ರೀತಿಲಿ ಇರ್ಬೋದು ಮನೆಲಿ ಏನೇ ಘಟನೆಗಳ್ ಆಗಿದ್ರು ಗಲಾಟೆ ಆಗಿದ್ರು ಏನೇ ಮನಸ್ತಾಪ ಇದ್ರು ದೇವಸ್ಥಾನಗಳಿಗೆ ಹೋದ್ರೆ ಎಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಹೋಗುತ್ತೆ ಹಾಗಾಗಿ ನಾವು ದೇವಸ್ಥಾನಗಳಿಗೆ ಧಾರ್ಮಿಕ ಸ್ಥಳಗಳು ಸ್ಥಳಗಳ್ನ ನಾವು ಮನೆಯಲ್ಲಿರೋದು ಕೆಲಸ ಮಾಡೋದು ನಮ್ದು ಡೈಲೀ ದಿನ ನಿತ್ಯ ಕಾರ್ಯಗಳು ಏನೇನು ನಮ್ದು ಕೆಲ್ಸಗಳು ಇರುತ್ತೆ ಅದನ್ನೆಲ್ಲ ನಾವು ಡೈಲಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೊವರೆಗೂ ನಾವು ಮಾಡ್ತಾನೇ ಇರ್ತೀವಿ ಅದು ನಾವು ಸಾಯೋವರೆಗು ತಪ್ಪಲ್ಲ ಆದರೆ ರಜಾ ಇದ್ದಾಗ ನಾವು ಫ್ರೀ ಆಗಿದ್ದಾಗ ನಾವು ಸ್ಥಳಗಳ್ನ ಇದ್ದಾಗ ನಾವು ನೋಡಲೇಬೇಕು ಯಾಕಂದರೆ ನಾವು ಇರೋದು ನಾವೇನು ನೋಡಿಲ್ಲ ಅಂದರೆ ನಾವು ಬದ್ಕಿದ್ದು ವೇಷ್ಟು ಜೋಗ ಜಲಪಾತ ಶಿವಮೊಗ್ಗದು ಎಷ್ಟು ಚೆನ್ನಾಗಿದೆ ಮೇಲೆ ಎಸ್ಟೋದು ಮೇಲಿಂದ ನೀರು ಬೀಳುತ್ತೆ ಅಲ್ಲಿ ಕೆಳಗಡೆ ಕರೆಂಟ್ ನಿಬ್ಬಿ ನೀರು ಬಿಳ್ಬೇಕಾರೆ ಕರೆಂಟ್ ತಯಾರಿಸ್ತಾರೆ ಅದು ರಾಜ ರಾಣಿ ರೂರಲ್ ರಾಕೆಟ್ ಅಂತ ನಾಲ್ಕು ಇದೆ ಕರೆಂಟ್ ಉತ್ಪಾದಿಸ್ತಾರೆ ಆಮೇಲೆ ಜಲಪಾತ ಮಕ್ಳಿಗೆ ತೋರ್ಸೋದು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಆ ಮಕ್ಕಳಿಗೆ ಆ ಪ್ಲೇಸ್ ತೋರ್ಸದಂಗು ಆಗುತ್ತೆ ಮತ್ತು ಕರೆಂಟಿಂದು ಹೇಗ್ ಉತ್ಪಾದನೆ ಮಾಡ್ತಾರೆ ಅದು ಯಾವ ಥರ ಆಯಿತು ಈ ಥರ ಎಲ್ಲ ಮಾತಡ್ದಾಂಗು ಆಗುತ್ತೆ ಇನ್ನು ಡ್ಯಾಮ್ಗಳು ಡ್ಯಾಮ್ಗಳು ಮಳೆಗಾಲ್ದಲ್ಲಿ ನೋಡೋಕ್ ಎಷ್ಟು ಸಕತ್ ಆಗಿರುತ್ತೆ ಅಂದರೆ ಗೇಟ್ ಓಪನ್ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಡ್ಯಾಮ್ಗಳ ನೀರು ಉಕ್ತಾ ಇರುತ್ತೆ ಹಾಲು ಉಕ್ದಾಂಗೆ ಆಗ್ತಾ ಇರುತ್ತೆ ನೀರು ಅಷ್ಟು ಚೆನ್ನಾಗಿರುತ್ತೆ ಎಷ್ಟು ಡ್ಯಾಮ್ಗಳಿದೆ ಡ್ಯಾಮ್ಗಳ್ನ ಏನಕ್ಕೆ ಮಾಡಿದ್ದಾರೆ ಆವಾಗಿನ ಕಾಲ್ದೊರು ನೀರು ರಕ್ಷಣೆ ಮಾಡ್ಕೊಳೋಕ್ಕೆ ಮಳೆಗಾಲ್ದಲ್ಲಿ ನೀರು ಇರುತ್ತೆ ಬೇಡ ಬೇಸಿಗೆ ಕಾಲ್ದಲ್ಲಿ ಮಳೆ ಇಲ್ದಾಗ ನೀರು ನಮಗ್ ಬೇಕೇ ಬೇಕು ಮಳೆಗಾಲ್ದಲ್ಲಿ ಬರೋ ನೀರನ್ನ ನಾವು ಯಾವ ಥರ ಸಂರಕ್ಷಣೆ ಮಾಡ್ಕೊಳೊ ನಾವು ಆಮೇಲೆ ಯಾವ ಥರ ಅದನ್ನು ಉಪಯೋಗಿಸ್ಬೇಕು ಅಂತ ಮಕ್ಳಿಗೆ ತಿಳಿಸ್ಬೋದು ಎಷ್ಟೆಷ್ಟು ಡ್ಯಾಮ್ಗಳಿಂದ ಎಷ್ಟೆಷ್ಟು ರೈತರಿಗೆ ಯೂಸ್ ಆಗ್ತಿದೆ ಡ್ಯಾಮ್ಗಳಿಂದ ಮಳೆ ಜಾಸ್ತಿಯಾದಾಗ ನೀರು ಜಾಸ್ತಿಯಾದಾಗ ಗೇಟ್ ಓಪನ್ ಮಾಡಿದ ನೀರು ನದಿಗಳು ಮೂಲಕ ಎಷ್ಟು ನದಿಗಳಿಗೆ ಸೇರುತ್ತೆ ಅದೇ ಥರ ಜಲಪಾತ ಝರಿ ಹಳ್ಳ ಕೊಳ್ಳ ಮನೆಗಳಿಗೆ ಕುಡಿಯೋ ನೀರಿಗೆ ಇಷ್ಟು ಯೂಸ್ ಆಗುತ್ತೆ ಅಂತ ನಾವು ಮಕ್ಕಳಿಗು ತಿಳಿಸಿ ಹೇಳ್ಬೋದ ನಾವೆಲ್ಲೂ ಮಕ್ಳುನ್ನ ಕರ್ಕೊಂಡು ಹೋಗಲಿಲ್ಲ ಅಂದರೆ ಮಕ್ಕಳಿಗೆ ಏನು ಗೊತ್ತಾಗೋಲ್ಲ ನಾವು ಸ್ಥಳಗಳನ್ ನೋಡಿ ನಮ್ಮ ಮನ್ಸು ಖುಷಿ ಮಾಡ್ಕೊಳೋದ್ರ ಜೊತೆಗೇನೆ ನಮ್ಮ ಜ್ಞಾ ಜ್ಞಾಪನ ಏನು ಮೈಂಡ್ ಡೆವಲಪ್ಮೆಂಟ್ನು ಮಾಡ್ತಾ ಹೋಗ್ಬೋದು ನಾವಿನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ತಿಳ್ಕೋಬೋದು ಯಾವುದೋ ಒಂದು ಸ್ಥಳಗಳಿಗೆ ನಾವು ಹೋಗ್ತೀವಿ ಅಂದರೆ ಅಲ್ಲಿದ್ದೇ ಆದ ಒಂದು ಘಟನೆ ಇರುತ್ತೆ ಅಲ್ಲಿದ್ದೆ ಆದ ಒಂದು ಪ್ರಸಿದ್ಧಿ ಪ್ರಸಿದ್ಧ ಏನು ಅಲ್ಲಿ ಇರುತ್ತೆ ಅದು ಹೆಂಗಾಗಿರುತ್ತೆ ಅನ್ನೋದೊಂದು ಮಾಹಿತಿ ಇರುತ್ತೆ ಈ ಗೈಡೆನ್ಸ್ಗಳು ಇರ್ತಾರೆ ನಾವೆಲ್ಲೇ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋದ್ರು ಗೈಡ್ಗಳು ಇರ್ತಾರೆ ಅವರು ಆ ಸ್ಥಳಗಳ ಬಗ್ಗೆ ಅದರದ್ದು ಚರಿತ್ರೆ ಕರೆಟ್ಟಾಗೆ ಫಸ್ಟಿಂದ ಹೇಗಾಯಿತು ಇದು ಹೆಂಗಾಯಿತು ಯಾವ ರೀತಿಯಾಯಿತು ಯಾರ್ಯಾರು ಇದ್ರು ಏನೇನು ಮಾಡಿದ್ರು ಎಲ್ಲದನ್ನು ತಿಳಿಸಿ ಹೇಳ್ತಾಳೆ ಹೇಳ್ತಾರೆ ಅದಕ್ಕೆ ಮಕ್ಕಳಿಗೆ ವರ್ಷಕ್ಕೊಂದ್ಸರಿ ಟೂರ್ ಕರ್ಕೊಂಡೊಗೋದು ಮಕ್ಕಳಿಗೆ ಪ್ರಾ ಇದು ಅವರಿಗೆ ಪಾಠಕ್ಕೆ ಯೂಸ್ ಆಗೋಂತ ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗೋದು ಅಲ್ಲಿ ಗೈಡನ್ಸ್ಗಳು ಕೈಯಲ್ಲಿ ಹೇಳ್ಸೋದು ಇದು ಯಾವ ರೀತಿ ಆಯಿತು ಈಗ ತಿರುಪತಿನೇ ತಗೊಳ್ಳಿ ತಿರುಪತಿಗೆ ಇಲ್ಲಿಂದ ನಾವು ಹೋಗ್ತೀವಿ ಅಂದರೆ ಈಗ ಶ್ರೀನಿವಾಸ ಕಲ್ಯಾಣ ಪಿಚ್ಚರ್ ನೋಡಿಕೊಂಡು ಹೋಗ್ತೀವಿ ಅಂದರೆ ಅಲ್ಲಿ ನಾವು ತಿರುಪತಿಗೆ ಹೋದಾಗ ಓ ಇದು ಆ ಸ್ಥಳ ಓ ಈ ಥರ ಇತ್ತು ಅವಾಗಿನ ಕಾಲದಲ್ಲಿ ನಾವು ಅಲ್ಲಿ ನೋಡಿದ್ವಲ್ಲ ಟೀ ವಿಲಿ ಅದೇ ಇದು ಅಂತ ನಾವು ಎಲ್ಲ ರಿಕಾಲ್ ಮಾಡ್ಕೊಂತ ಹೋಗ್ತೀವಿ ಅವಾಗ ನಾವು ಇಲ್ಲಿ ನೋಡಿದ್ದು ಈಗ ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ಅಲ್ಲೇ ಹೋಗಿ ಡೈರೆಕ್ಟಾಗಿ ನೋಡ್ತಿವಿ ಅಲ ಅದೇನು ಅಂತ ಆವಾಗ ನಮಗ್ ಗೊತ್ತಾಗುತ್ತೆ ಅದು ಸುಳ್ಳು ಅನ್ನೋಕಾಗೋಲ್ಲ ನಾವು ಇಲ್ನೋಡಿರೋದು ನಾವು ಅಲ್ಲಿ ನೋಡ್ತಾ ನೋಡ್ತಾ ನಮ್ಮ ಮೈಂಡಿಗೆ ರಿಕಾಲ್ ಆಗುತ್ತೆ ಓ ಇದೇ ಅಲ್ವ ಆ ಸ್ಥಳ ಅಲ್ಲಿ ತೋರ್ಸಿದ್ದು ಇದೇ ಅಲ್ವ ದೇವ್ರು ಇಷ್ಟೊಂದು ಅವಾಗ ಇಷ್ಟೊಂದು ಸತ್ಯ ಇತ್ತಾ ಇವಾಗ ಅದೇನೂ ಇಲ್ಲ ದೇವ್ರುಗಳು ಇಷ್ಟೊಂದೆಲ್ಲ ಸತ್ಯವಾಗಿದ್ರಾ ಆವಾಗ ಸತ್ಯ ಇಲ್ಲಾಂದರೆ ಇಷ್ಟೊಂದೆಲ್ಲ ಕಷ್ಟ ಆಗೋದಾ ಈ ಥರ ಎಲ್ಲ ಕಷ್ಟ ಅನ್ಬೋಸಿದಾರಾ ಅಂತ ಅದಕ್ ಸುಳ್ಳು ಹೇಳ್ಬಾರ್ದು ಸತ್ಯ ಹೇಳಬೇಕು ಯಾವಾಗಲು ಒಳ್ಳೇ ಮಾರ್ಗದಲ್ಲಿ ನಡಿಬೇಕು ಬೇರೆಯವ್ರಿಗೆ ಕಷ್ಟ ಕೊಡಬಾರ್ದು ಅಂತೆಲ್ಲ ಮಕ್ಕಳಿಗು ಹೇಳ್ದಂಗೆ ಆಗುತ್ತೆ ನಾವು ತಿಳ್ಕೊಂಡಾಗ್ ಆಗುತ್ತೆ ನಾವು ದ ಸ್ಥಳಗಳಿಗೆ ಹೋಗ್ಲೆಬೇಕು ನಮ್ಮ ಮನಶಾಂತಿಗಾದ್ರು ಆಗಲಿ ನಮಗ್ ಸಂತೋಷ ಆಗೋಕ್ಕಾದ್ರೂ ಆಗಲಿ ನಮ್ದು ಹೊರ್ಗಡೆ ಹೋದ್ರೆ ನಮ್ಮ ಮೈಂಡು ಚೇಂಜ್ ಆಗುತ್ತೆ ನಾವು ಚೆನ್ನಾಗಿರ್ತೀವಿ ವರ್ಷಕ್ ಒಂದು ಸರಿ ಎರಡು ಸರಿ ನಾವು ಹೋಗ್ದೆ ದುಡ್ಡು ಖರ್ಚಾಗುತ್ತೆ ಏನಕ್ ಹೋಗ್ಬೇಕು ಅಯ್ಯೋ ಮನೆಯಲ್ ಇರೋಣ ಅದೇ ನಮ್ದು ಅಂತ ಅನ್ಕೋಬಾರದು ನಾವು ಹೋಗ್ಬೇಕು ನೋಡಬೇಕು ತಿಳ್ಕೊಬೇಕು ಎಂಜಾಯ್ ಮಾಡಬೇಕು ನಾಲ್ಕು ಜನ ಜೊತೆ ಬೆರಿಬೇಕು ನಾವು ಹೊರಗ್ ಹೋಗ್ತಾ ಹೋಗ್ತಾ ನಾಲ್ಕು ಐದು ಜನ ಸಿಗ್ತಾರೆ ನಮಗೆ ಅವಾಗ ಅವ್ರ ಭಾವನೆಗಳು ನಮ್ಮ ಭಾವನೆಗಳು ಯಾವ ಥರ ಇರ್ತಾರೆ ಒಂದು ಮನುಷ್ಯರು ಇನ್ನೊಬ್ರಿಗಿನ್ನ ಯಾವ ಥರ ವಿಭಿನ್ನವಾಗ್ ಇರ್ತಾರೆ ಅಂತೆಲ್ಲ ತಿಳ್ಕೋಬೌದು ನಾವು ಮನೆಯಲ್ಲೇ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ ನಾನೂರ ಅಬ್ಬಾ